ಕನ್ನಡ ಭಾಷೆಯಲ್ಲಿ ಕೆಲವೆಲ್ಲ ಬದಲಾವಣೆಗಳಿವೆ ಅಂದರೆ ಈಗ ಉಡುಪಿ ಅಂದರೆ ಉಡುಪಿಯದ್ದು ಕನ್ನಡ ಬೇರೆಯೇ ಒಂಥರ ತುಳು ಕನ್ನಡ ಮಿಕ್ಸ್ ಆ ಥರ ಬರುತ್ತೆ ಸೊ ಇಲ್ಲಿ ನಾವು ಉಡುಪಿ ಮಂಗಳೂರಲ್ಲಿ ಆ ಥರ ಕನ್ನಡ ಈಗ ಬ್ಯಾಂಗ್ಳೂರಿಗೋದರೆ ಅದು ಅಲ್ಲೇ ಒಂದು ಬೇರೆ ಕನ್ನಡ ಇರುತ್ತೆ ಇನ್ನು ಅಲ್ಲಿ ಒಂದು ಬೆಂಗ್ಳೂರಲ್ಲಿ ಒಂದು ನಮೂನೆ ಕನ್ನಡ ಇದ್ದರೆ ಈ ಗುಲ್ಬರ್ಗ ಬಿಜಾಪುರ ಬೆಳಗಾವಿ ಇಲ್ಲೆಲ್ಲ ಬೇರೆ ಬೇರೆಯೇ ಕನ್ನಡ ಇರುತ್ತೆ ಅದು ನಮಗೆ ಅರ್ಥನೂ ಕೂಡ ಆಗ್ತಾ ಇಲ್ಲ ನಮ್ಮ ಕನ್ನಡಕ್ಕೂ ಅವರ ಕನ್ನಡಕ್ಕೂ ತುಂಬ ವ್ಯತ್ಯಾಸ ಇದೆ ಈಗ ಹೆಚ್ಚಿನ ಅಂದರೆ ಜಾಸ್ತಿ ಕನ್ನಡನ ಯಾರೂ ಯೂಸ್ ಮಾಡ್ತಿಲ್ಲ ಈ ಸ್ಕೂಲು ಕಾಲೇಜುಗಳಲ್ಲಿ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿ ಕನ್ನಡ ಅನ್ನೋ ಲ್ಯಾಂಗ್ವೇಜೇ ಮರೆತೋಗಿದೆ ಮಕ್ಕಳಿಗೆಲ್ಲ ಈಗ ಜಾಸ್ತಿ ಮಾತಾಡೋದು ಇಂಗ್ಲೀಷ್ ಹಿಂದಿ ಅಂಥದ್ದೆಲ್ಲ ಕನ್ನಡವೇ ಮರೆತೋಗಿದೆ ಅಂದರೆ ಕೆಲವೊಂದು ಈಗ ಮಂಗಳೂರಲ್ಲಿ ಆಗಿದ್ದರೆ ನಾವು ಮಾತಾಡುವ ಕನ್ನಡ ಬಿಜಾಪುರದವರು ಇಲ್ಲಿದ್ದರೆ ಅವ್ರಿಗರ್ಥ ಆಗೋಲ್ಲ ಮತ್ತು ಬೆಂಗ್ಳೂರಲ್ಲೂ ಹಾಗೆಯೇ ನಾವು ಹೋಗಿ ಮಾತಾಡೋ ನಮ್ಮ ಕನ್ನಡವೇ ಬೇರೆ ಅವ್ರದ್ದು ಕನ್ನಡನೇ ಬೇರೆ ಅಲ್ಲಿ ಬ್ಯಾಂಗ್ಳೂರ್ಗೋದರೆ ಅಲ್ಲಿ ಇಂಗ್ಲೀಷ ಹಿಂದಿ ಅದೆಲ್ಲ ಜಾಸ್ತಿ ಮಾತಾಡ್ತಾರೆ ನಾವು ಅಂದರೆ ಅವರಿಗೆ ನಾವು ನಮ್ಮ ಕನ್ನಡದಲ್ಲಿ ಮಾತಾಡೋದು ಅವರಿಗೆ ಅರ್ಥ ಆಗಲ್ಲ ಈಗ ಒಂದು ಬಿಜಾಪುರ ಬೆಳಗಾಮ್ ಬೀದರ್ ಇಂಥವರು ಈ ಕಡೆ ಬಂದರೆ ಅವರು ಕೂಡ ಅಷ್ಟೇ ಅವರ ಕನ್ನಡವಂತೂ ನಮಗೆ ಅರ್ಥನೇ ಆಗ್ತಿಲ್ಲ ನಮಗೆ ನಮ್ಮ ಕನ್ನಡನೇ ಒಳ್ಳೆಯದಂತ ಅನಿಸ್ತದೆ ಅವರಿಗೆ ಅವರ ಕನ್ನಡನೇ ಅಂತ ಒಳ್ಳೆಯದನಿಸ್ತದೆ ಈಗ ವ್ಯವಹಾರ ಮಾಡುವಾಗಲೂ ಅಷ್ಟೇ ನಾವು ನಮ್ಮ ಕನ್ನಡದಲ್ಲಿ ಕೇಳ್ತೇವೆ ಅವರು ಬಿಜಾಪುರ ಗುಲ್ಬರ್ಗದವರು ಇಲ್ಲಿಗೆ ಬಂದು ಅವರ ಕನ್ನಡ ಅವರಿಗೆ ಅವರ ಕನ್ನಡ ನಾವು ನಮ್ಮ ಕನ್ನಡದಲ್ಲಿ ಕೇಳಿದರೆ ಅವರು ಅವರ ಕನ್ನಡದಲ್ಲಿ ಮಾತಾಡುತ್ತಾರೆ ಹಾಗೆ ಈಗ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆ ಕನ್ನಡ ಭಾಷೆಗಳಿವೆ ಹಾಗೆ ಎಲ್ಲಾನೂ ನಮಗೆ ಹೊಂದ್ಕೊಂಡು ಕೊಳ್ಳೋಕೆ ಆಗುದಿಲ್ಲ ಈಗ ಜಾಸ್ತಿ ಯೂಸ್ ಮಾಡುದಂದರೆ ಈಗ ಇಂಗ್ಲೀಷ್ ಇಂಗ್ಲೀಷ್ ಹಿಂದಿ ಅದರಿಂದಾಗಿ ಕನ್ನಡವು ಕೆಲವೆಲ್ಲ ಮರೆತೇ ಹೋಗಿದೆ ನಾನು ಹೇಳುದಾದರೆ ಈಗ ಕನ್ನಡವನ್ನು ನಾವು ಜಾಸ್ತಿ ಬೆಳೆಸಬೇಕು ಜಾಸ್ತಿ ಮಾತಾಡಬೇಕು ಈಗ ಮಕ್ಕಳಿಗೂ ಅಷ್ಟೇ ನಾವು ಈ ಇಂಗ್ಲೀಷ್ ಹಿಂದಿ ಮಾತಾಡೋದು ಬಿಟ್ಟು ಮನೆಯಲ್ಲಾಗಲಿ ಸ್ಕೂಲಲ್ಲಾಗಲಿ ಜಾಸ್ತಿ ಕನ್ನಡ ಮಾತಾಡಬೇಕು ಆಗ ಎಲ್ಲರಿಗೂ ಜಾಸ್ತಿ ನಮಗೆ ಕನ್ನಡ ಅರ್ಥಾಗುತ್ತೆ